ಪದ ಪುಂಜಗಳು ಕಸಕಡ್ಡಿ ಇಂದ್ರ ಚಂದ್ರ ಕುಂದುಕೊರತೆ ಅತಿಥಿ ಅಭ್ಯಾಗತ ಕಣ್ಣು ಕೆಂಪು ಊಟ ಉಪಚಾರ ಸೀಮೆಎಣ್ಣೆ ಸೀಮೆ ಹಸು ಕಲ್ಲುಮಂಟಪ ಉಗಿಬಂಡಿ ಕಲ್ಲು ಮಣ್ಣು ನುಡಿಗಟ್ಟುಗಳು ಕಾಲಿಗೆ ಬುದ್ಧಿ ಹೇಳು ಓಡಿ ಹೋಗು ಮಂಗಳ ಹಾಡು ಮುಕ್ತಾಯ ಮಾಡು ಕಂಕಣ ಬದ್ಧನಾಗು ಸಂಕಲ್ಪ ಮಾಡು ಉಭಯ ಸಂಕಟ ಸಂದಿಗ್ಧ ಸ್ಥಿತಿ ಅಳಿಲು ಸೇವೆ ನಿಷ್ಠೆಯಿಂದ ಮಾಡು ಅಡ್ಡಗಾಲು ಹಾಕು ತಡೆಹಾಕು ಕಿವಿಮಾತು ಬುದ್ಧಿವಾದ ಗಾಳ ಹಾಕು ಬಲೆ ಬೀಸುವುದು